ಸಂಗೀತ ಕಚೇರಿಗಳ ನೇರಪ್ರಸಾರ ಒದಗಿಸುವಂಥ ಕರ್ನಾಟಕ ರಾಜ್ಯದ ಸಂಗೀತಗೃಹಗಳು ಅಥ್ವಾ ಕಾನ್ಸರ್ಟ್ ಹಾಲ್ಗಳು ಯಾವುವು ಅಂದರೆ ನಮ್ಮಲ್ಲಿ ಬೆಂಗ್ಳೂರಿನ ರವೀಂದ್ರ ಕಲಾಕ್ಷೇತ್ರ ಇರ್ಬೋದು ಕಂಠೀರವ ಸ್ಟೇಡಿಯಮ್ ವಿಶೇಷವಾಗಿ ಅಲ್ಲಿ ಸಂಗೀತ ಪ್ರಕಾರ ಪ್ರತಿಯೊಂದು ರಾಜ್ಯದ ಎಲ್ಲ ಕಲೆ ಸಂಸ್ಕೃತಿ ಇದ್ದಂಥವರು ಪ್ರತಿಯೊಬ್ರು ತಮ್ಮ ತಮ್ಮ ಸಂಗೀತದ ವಾದ್ಯಗಳನ್ನು ನುಡಿಸಲಿಕ್ಕೆ ಅಂತನೇ ವಿಶೇಷವಾದಂಥ ಸಂಗೀತ ಪಾಠಶಾಲೆಗಳಿವೆ ಸಂಗೀತ ಕಚೇರಿಗಳು ನಡೆಸೋರು ಅಂಥವರೆಲ್ಲ ಹೋಗಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಇರ್ಬೋದು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ರವೀಂದ್ರ ಕಲಾಕ್ಷೇತ್ರ ವಿಶೇಷವಾದಂಥ ಒಂದು ಸಂಗೀತ ಕೇಂದ್ರ ಕಚೇರಿ ಅಲ್ಲಿ ಆಗಿದೆ ಪ್ರತಿಯೊಬ್ಬರೂ ತಾವು ಕಾರ್ಯಕ್ರಮ ಸಂಗೀತಕ್ಕೆ ಸಂಬಂಧಪಟ್ಟಂಥ ಕೆಲವರು ರಂಗಕಲೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನ ರವೀಂದ್ರ ಕಲಾಕ್ಷೇತ್ರದಂಥಲ್ಲಿ ಮತ್ತು ಕಂಠೀರವ ಸ್ಟುಡಿಯೋ ನಡೆಸ್ಬೋದು ಸರ್ಕಾರದ ಅಧೀನದಲ್ಲಿರುವಂಥ ರವೀಂದ್ರ ಕಲಾಕ್ಷೇತ್ರ ಅಥ್ವಾ ಕಂಠೀರವ ಸ್ಟೇಡಿಯಂ ವಿಶೇಷವಾಗಿ ಒಳ್ಳೆಯ ಒಂದು ಪ್ರತಿಯೊಬ್ಬರಿಗೂ ಅನುಕೂಲವಾದ ರೀತಿಯಲ್ಲಿ ಸಣ್ಣ ಪ್ರಮಾಣದ ದರವನ್ನು ನಿಗದಿ ಮಾಡಿ ಕಾರ್ಯಕ್ರಮವನ್ನ ನಡೆಸಿಕೊಡ್ಲಿಕ್ಕೆ ಒಂದು ಒಳ್ಳೆಯ ವೇದಿಕೆಯಾಗಿದೆ ನಮ್ಮ ಭಾಗದಲ್ಲಿ ಸಾಹಿತ್ಯ ಭವನ ಅನ್ನೋ ಒಂದು ಭವನವನ್ನು ಹೊಂದಿದೆ ಅಲ್ಲಿ ಸಂಗೀತದ ಕಾರ್ಯಕ್ರಮ ಇರ್ಬೋದು ರಂಗಕಲೆ ಇರ್ಬೋದು ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮ ನಡೆಸ್ಲಿಕ್ಕೆ ಸಾಧ್ಯನೋ ಒಳ್ಳೆಯ ಒಂದು ಕಚೇರಿಯಿದೆ ಅದೇ ರೀತಿ ಬಳ್ಳಾರಿಯಲ್ಲಿ ದೊಡ್ರು ದೊಡ್ಡನಗೌಡ ರಂಗಮಂದಿರ ಅಂತ ಒಂದಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರದೇ ಆದಂಥ ಒಂದು ಕಚೇರಿಗಳನ್ನು ಕಟ್ಟಿಸಿ ಅಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನಡ್ಸಬಹುದದು ಮೈಸೂರಲ್ಲಿ ಲಲಿತಕಲಾ ಅಕಾಡಮಿಯಿದೆ ಅಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇವೆ ಸಂಗೀತ ಕಾರ್ಯಕ್ರಮ ನಡೆಸ್ಬೌದು ಶಿವಮೊಗ್ಗದಲ್ಲಿ ಇದೆ ಕರಾವಳಿ ಭಾಗದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಅವ್ರದೇ ಆದಂಥ ಒಂದೊಂದು ಸಂಗೀತ ಕಚೇರಿಗಳ ನೇರಪ್ರಸಾರವನ್ನು ಒದಗಿಸುವಂಥ ಕರ್ನಾಟಕ ಸರ್ಕಾರ ವ್ಯವಸ್ಥೆ ಮಾಡಿಕೊಟ್ಟಿದೆ ಮತ್ತು ಸರ್ಕಾರದ ಅಧೀನದಲ್ಲಿರುವಂಥ ಎಲ್ಲ ಸಂಗೀತ ಕಚೇರಿಗಳಿರ್ಬೋದು ಅಥ್ವಾ ಭವನ ಸಾಹಿತ್ಯ ಭವನಗಳಿರ್ಬೋದು ಕಡಿಮೆ ವೆಚ್ಚದಲ್ಲಿ ಎಲ್ಲರಿಗೆ ಸಿಗುವಂತಾಗಿರ್ತದೆ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದಲ್ಲಿ ಬರೋದರಿಂದ ಆಯಾ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಸಹಾಯಕ ನಿರ್ದೇಶಕರ ಅಧೀನದಲ್ಲಿರುತ್ತೆ ಅಲ್ಲೇ ಒಂದು ಅರ್ಜಿ ಹಾಕಿ ನಾವು ತೆಗೆದುಕೊಂಡು ಅವ್ರು ನಿಗದಿಪಡಿಸಿರುವಂಥ ಒಂದು ಶುಲ್ಕವನ್ನು ತುಂಬಿ ಅಲ್ಲಿ ಮೂಲಸೌಕರ್ಯಕ್ಕೆ ಬೇಕಾಗಿರುವಂಥದ್ದು ಯಾಕಂದ್ರೆ ಪ್ರತಿಯೊಂದೂ ಫ್ರೀ ಅಂದ ತಕ್ಷಣನೆ ಜನ್ರನ್ನ ದುರುಪ್ಯೋಗ ಪಡಿಸಿಕೊಳ್ವಂಥ ಒಂದು ವ್ಯವಸ್ಥೆ ಭಾಳ ಆಗ್ತಾ ಇದೆ ಹಾಗಾಗಿ ಕಡಿಮೆ ಮೊತ್ತದ ಒಂದು ದರವನ್ನು ಫಿಕ್ಸ್ ಮಾಡಿ ಅದರಿಂದ ಬರುವಂಥ ಹಣವನ್ನು ಅದ್ರ ಮೇಂಟೆನೆನ್ಸ ಏನು ಮೂಲಸೌಕರ್ಯವನ್ನು ಒದಗಿಸ್ಕೋಸ್ಕರ ಅವರು ಬ ಉಪಯೋಗಿಸ್ತಾರೆ ಅದೇ ರೀತಿ ಅಲ್ಲಿ ಸಂಗೀತ ಕಾರ್ಯಕ್ರಮಕ್ಕೆ ಬೇಕಾಗಿರುವಂತಹ ಬೆಳಕು ಧ್ವನಿವರ್ಧಕಗಳಿರ್ಬೌದು ಸಂಗೀತದ ಇನ್ಸ್ಟ್ರುಮೆಂಟು ಕೆಲವು ಭಾಗದಲ್ಲಿದೆ ಕೆಲವು ಭಾಗದಲ್ಲಿ ಇಲ್ಲ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಕಡಿಮೆ ದರದಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಆ ಒಂದು ಸಂಕೇತದ ನೇರಪ್ರಸಾರವನ್ನು ನೋಡುವಂಥ ಒಂದು ಅವಕಾಶ ಇದೆ ಅದೇ ರೀತಿ ಈಗ ಖಾಸಗಿಯವರು ಸತ ಏನು ಭಾಳ ಸಂಗೀತದ ನೇರಪ್ರಸಾರ ಕಾರ್ಯಕ್ರಮಗಳನ್ನೇ ನೆರ್ವೇರ್ಸಿ ಕೊಡಲಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ವಿಜಯ್ ಪ್ರಕಾಶ್ ಇರ್ಬೋದು ಅರ್ಜುನ್ ಜನ್ಯ ಅಂಥವರು ಒಳ್ಳೊಳ್ಳೆಯ ಕ ಸಂಗೀತದ ನೇರಪ್ರಸಾರ ಕಾರ್ಯಕ್ರಮಗಳನ್ನು ಅಥ್ವಾ ದೂರದರ್ಶನ ಏನು ಜೀ ಟಿವಿ ಇರ್ಬೋದು ಸುವರ್ಣ ಟಿವಿ ಏನು ದೃಶ್ಯ ಮಾರ್ಬ ಮಾಧ್ಯಮದಲ್ಲಿ ಸತ ಏನು ನಡೆಯುವಂಥ ಕಾರ್ಯಕ್ರಮಗಳು ಸರಿಗಮಪ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಅವು ರಾಜ್ಯದ ಪ್ರತಿಯೊಬ್ಬ ಪ್ರತಿಭೆಯನ್ನು ಪರಿಚಯಿಸುವಂಥ ಒಂದು ಕಾರ್ಯಕ್ರಮ ಆಗಿರ್ತದೆ ಆಮೇಲೆ ಸಂಗೀತದ ವಿಶೇಷವಾದಂಥ ಒಂದು ಸುಮಧುರವಾದ ರಸಭರಿತವನ್ನು ಉಣಬಡಿಸಲು ಒಳ್ಳೆಯ ಒಂದು ಅವಕಾಶವನ್ನ ಇವತ್ತು ದೃಶ್ಯ ಮಾಧ್ಯಮಗಳು ಸತೆ ಕೊಡ್ತಾ ಇದೆ ಅದಕ್ಕೆ ಕೇಂದ್ರಿಕೃತವಾದಂಥ ಯಾವುದೇ ಒಂದು ಸ್ಥಳ ಬೇಕಾಗಿರುವಂಥ ಇದು ಅವಶ್ಯಕತೆಯಿಲ್ಲ ಯಾಕಂದರೆ ಖಾಸಗಿ ವಾಹಿನಿಗಳು ಏನು ಅವರು ತಮ್ಮ ಸ್ವಂತ ಇದ್ರೊಳಗೆ ವ್ಯಕ್ತಪಡಿಸಿ ಅದ್ರಿಂದ ರಾಜ್ಯದ ಎಲ್ಲ ಜನತೆಗೆ ಅನ್ಕೂಲ ಮಾಡಿ ಕೊಡಲಾಗುವುದು ಆದುದರಿಂದ ಅಲ್ಲಿ ಏನು ಎಲ್ಲ ನುರಿತಿನ ಸಂಗೀತ ಮನೋರಂಜನಾ ಕಾರ್ಯಕ್ರಮಗಳು ಸಿಗುತ್ತವೆ ಹಾಗಾಗಿ ಇಂತಹ ಬೆಂಗಳೂರ್ನಂಥ ಕಾರ್ಯಕ್ರಮದಲ್ಲಿ ಏನು ಗುಬ್ಬಿ ವೀರಣ್ಣ ಕಲಾಭವನ ಇರ್ಬೋದು ರಂಗಶಂಕರ ಅಂತ ಒಂದಿದೆ ಸಾಕಷ್ಟು ಒಂದು ಕಲಾಭವನಗಳಲ್ಲಿ ಸಂಗೀತದ ಕಚೇರಿಯನ್ನು ನಡೆಸ್ಬೌದಾಗಿದೆ ಇವತ್ತು ಭೀಮಸೇನ್ ಜೋಶಿಯವರು ಆಗಿರ್ಬೋದು ಗಂಗೂಬಾಯಿ ಹಾನಗಲ್ ಆರ್ಬೌದು ಮತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಸಂಗೀತದ ಒಂದು ವಿದ್ವಾಂಸ ಗೋಡ್ಖಿಂಡಿ ಅಂಥವ್ರು ಇರ್ಬೋದು ವಾದ್ಯಗಳು ಇರ್ಬೋದು ಅವರು ತಮ್ಮದೇ ಆದಂಥ ಒಂದು ಈ ರಾಜ್ಯಕ್ಕೆ ನಾಡಿಗೆ ಸಂಗೀತದ ಒಂದು ದಿಗ್ಗಜರಾಗಿದ್ದಾರೆ ಮತ್ತು ಗದಗಿನ ಪುಣ್ಯಾಶ್ರಮ ಪುಟ್ರಾಜ ಗವಾಯಿಗಳಾಗಿರ್ಬೊದು ಪಂಚಾಕ್ಷರಿ ಗವಾಯಿಗಳಿರ್ಬೊದು ಸಂಗೀತದ ಒಂದು ಮಹಾನ್ ಚೇತನ ಅವರು ರಾಜ್ಯದಲ್ಲಿ ಅನೇಕ ಬಡ ಮಕ್ಕಳಿಗೆ ಸಂಗೀತವನ್ನು ಕಲಿಸಿ ಅವರ ಜೀವನ ದಾರಿ ಸುಭಿಕ್ಷವಾಗಿರಲಿ ಅಂತಂದು ಹೇಳಿ ಒಳ್ಳೆಯ ಸಾಮಾಜಿಕ ವ್ಯಕ್ತಿಗಳನ್ನಾಗಿ ಮಾಡಿ ಕಲಿಸಿ ನಾಡನ್ನು ಒಳ್ಳೆಯ ಸಂಗೀತದ ಕಚೇರಿಗಳನ್ನು ಸಾಕಷ್ಟು ನಡೆಸಿದ್ದಾರೆ ಅವರು ಬಸವರಾಜ್ ರಾಜಗುರು ಅಂಥವ್ರು ಪಂಡಿತ್ ಪುಟ್ರಾಜ ಗವಾಯಿಗಳಿರ್ಬೋದು ಪಂಚಾಕ್ಷರಿ ಗವಾಯಿಗಳಿರ್ಬೋದು ನಾಟಕಗಳನ್ನು ಸಂಗೀತವನ್ನು ಕಲಿಸ್ಕೊಂಡು ಹಾಡ್ ಹಾಡುವುದು ಪ್ರತಿಯೊಂದೂನು ಸಂಗೀತದ ಎಲ್ಲ ರಸದೌತಣವನ್ನು ಉಣಬಡಿಸಿ ಬಡ ಮಕ್ಳಳಿಗೆ ಒಳ್ಳೆಯ ಒಂದು ಸಂಗೀತದ ಧಾರೆ ಎರೆದು ಅವರು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸತ್ಗೆ ಇವತ್ತು ಹೆಸ್ರ್ ಮಾಡ್ತಾ ಇದ್ದಾರೆ ಕೇವಲ ಕಚೇರಿಗಳನ್ನ ನಡೆಸೋದಲ್ಲ ಅವರು ಸ್ವತಃ ಸಂಗೀತ ನಿರ್ದೇಶಕರಾಗುವಂಥ ಒಂದು ಎಲ್ಲ ಇದು ಇರೋದರಿಂದ ಈಗ ನಮ್ಮಲ್ಲಿ ಇರುವಂಥ ಯಾವುದೇ ಸಂಗಿ ಕಲೆನ ವ್ಯಕ್ತಪಡಿಸ್ಬೇಕಾದ್ರೆ ಒಂದು ಕಚೇರಿ ಬೇಕಾಗುತ್ತೋ ಇಂಡೋರು ನಡೀತಾ ಇರುತ್ತೋ ಆ ಥರ ಇರೋದರಿಂದ ಒಳಗಡೆನೇ ಎಲ್ಲ ಸಂಗೀತದ ವಾದ್ ವಾದ್ಯಗಳನ್ನು ಹಾರ್ಮೋನಿಯಮ್ ಇರ್ಬೋದು ತಬಲಾ ಇರ್ಬೋದು ಕೀಬೋರ್ಡ್ ಇರ್ಬೋದು ವೈಲಿನ್ ಇರ್ಬೋದು ವೀಣೆ ಗಿಟಾರು ಪ್ರತಿಯೊಂದೂನು ಅಲ್ಲಿ ಅವರು ಕಲಿತು ಒಳ್ಳೆಯ ಇದು ಈ ಏನು ಕಚೇರಿಗಳಲ್ಲಿ ಒಳ್ಳೆಯ ಒಂದು ಶಾಂತ ರೀತಿಯಾದಂಥ ಕಚೇರಿ ನಡೆಸಲಿಕ್ಕೆ ಸು ಒಳ್ಳೆಯ ಸು ಸೌಕರ್ಯವುಳ್ಳ ಒಂದು ಜಾಗ ಅಥ್ವಾ ಸ್ಥಳ ಆಗಿರುತ್ತದೆ ಆದ್ದರಿಂದ ನನಗೆ ಗುರುತಿದ್ದ ಹಾಗೆ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಸಾಹಿತ್ಯ ಭವನವಿದೆ ಅದೇ ಥರವಾಗಿ ಸಂಗೀತ ಕಚೇರಿ ನಡೆಸಲಿಕ್ಕೆ ಒಂದು ಸಂಗೀತ ಕಚೇರಿಯನ್ನು ರಾಜ್ಯ ಸರ್ಕಾರ ಒದಗಿಸ್ಬೇಕಾಗುತ್ತೆ ಯಾಕಂದ್ರೆ ಸಾಹಿತ್ಯ ಭವನ ಬರೇ ಕನ್ನಡ ಇದರ ಬಗ್ಗೆ ಅಷ್ಟೇ ಸಾಹಿತ್ಯದ ಬಗ್ಗೆ ಇದು ಮಾಡಕಾಗುತ್ತೋ ಸಂಗೀತನೂ ಅಷ್ಟೇ ಮುಖ್ಯ ಸಾಹಿತ್ಯ ಮತ್ತು ಸಂಗೀತ ಎರಡೂ ಸೇರಿದರೆ ಮಾತ್ರ ನಮ್ಮ ಭಾಷೆ ನಾಡು ನುಡಿ ಸಂಸ್ಕೃತಿ ಪ್ರತಿಯೊಂದನ್ನೂ ಬಿಂಬಿಸಲಿಕ್ಕೆ ವ್ಯಕ್ತಪಡಿಸಲಿಕ್ಕೆ ಅದು ಮುಂದಿನ ಪೀಳಿಗೆಗಳಿಗೆ ತಗೊಂಡು ಹೋಗಿ ಪಸ ಪಸರಿಸ್ಲಿಕ್ಕೆ ಯಾಕಂದರೆ ಇವತ್ತಿನ ದಿನಮಾನ್ಗಳಲ್ಲಿ ಸಂಗೀತದ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ಬಂದಿದೆ ಮೊದಲು ಸಂಗೀತ ಕಲಿತೇನೆ ಅಂದರೆ ಅವ್ನಿಗೆ ಏನೂ ಕೆಲಸ ಇಲ್ಲ ಅದಕ್ಕೆ ಅದಕ್ಕೆ ಹೋಗ್ತಾನಂತ ಈಗ ಆ ಥರ ಅಲ್ಲ ಎಲ್ಲ ಇದ್ದರೂನು ಸಂಗೀತ ಬೇಕೇ ಬೇಕು ಮನುಷ್ಯನ ಒಂದು ಮನೋರಂಜನೆ ಇಲ್ಲಾಂದ್ರೆ ಜೀವನ ಇಲ್ಲ ಇವತ್ತಿನ ಒತ್ತಡ ಒಂದು ಒತ್ತಡದ ಜೀವನದಲ್ಲಿ ಬಿದ್ದ ಮನುಷ್ಯ ಯಾವುದನ್ನು ನಿರೀಕ್ಷೆ ಮಾಡಿದರೂ ಸಿಗಲಾರ್ದಂಥ ಪರಿಸ್ಥಿತಿ ಆಗಿದೆ ಆ ದೃಷ್ಟಿಯಿಂದ ಸಂಗೀತ ಕಚೇರಿಗಳಿಗೆ ಹೋಗೋದಾಗ್ಲಿ ಅದರ ದುಡ್ಡು ನಾವು ಲೆಕ್ಕ ಮಾಡಬಾರ್ದು ಯಾಕಂದ್ರೆ ನಮಗೆ ನೀಡುವಂಥ ಒಂದು ಸಂತೋಷ ಸುಖ ನೆಮ್ಮದಿ ಅದು ಭಾಳ ಮುಖ್ಯ ಆಗತ್ತೆ ಆದ್ದರಿಂದ ಸಂಗೀತ ಕಚೇರಿಗಳಿಗೆ ಎಷ್ಟೇ ದುಡ್ಡಾದರೂ ಸತೆನು ನಾವು ಹೋಗಿ ಅದನ್ನು ಪೂರ್ಣ ಪ್ರಮಾಣ್ದಲ್ಲಿ ನೋಡಿ ಅದಕ್ಕೆ ಬೆಲೆ ತೆತ್ತು ಬರ್ಬೇಕಾಗತ್ತೆ ಅಂತಂದು ಹೇಳಿ ಸಂದರ್ಭ್ದಲ್ಲಿ ಹೇಳ್ತೇನೆ